ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿಯವರ ಜೊತೆ ಅಡಿಗೆ ಮಾಡೋರು ಎಲ್ಲ ನಾನು ನೋಡ್ಕಂಡು ಆಟಾಡೋ ವಯಸ್ಸಲ್ವ ನಮಗೆ ಏನು ಮಾಡ್ತೀರ ಅವರೆಲ್ಲ ಮಾಡೋದೆಲ್ಲ ನೋಡಿ ತುಂಬ ಇಷ್ಟ ನಾನು ಒಂದು ದಿವಸ ಮಾಡಬೇಕು ಅನ್ನೋದು ಸಣ್ಣ ವಯಸಲ್ಲಿ ಆ ಅಡ್ಗೆಗಳ್ನೆಲ್ಲ ನೋಡ್ಕೊಂತ ಇದ್ದೆ ನೋಡ್ಕಂಡು ನೋಡ್ಕಂಡು ನೋಡ್ಕಂಡು ಒಂದೊಂದು ಚೂರು ಕಲಿತ್ಕೊಂಡೆ ಎಲ್ಲ ಕಲ್ತ್ಕಂಡು ನಾವು ಮಾಡಿದೆ ಸುಮಾರು ಸಲ ಅದು ಫೇಲ್ ಆಗೋದು ಏನು ಮಾಡಿದ್ರು ಫೇಲ್ ಆಗೋದು ಏನಿದು ಹಿಂಗಾಯ್ತದಲ ಅಂತ ಎಷ್ಟು ಸುಮಾರು ಸಲ ಆದಾಗ ಫೇಲ್ ಆಗದು ಆಮೇಲೆ ಅದು ನೋಡ್ಕಂಡು ಹಿಂಗಲ್ಲ ಹಿಂಗ್ ಮಾಡಪ್ಪ ಅಂತ ನಮ್ಮ ತಾಯಿ ಹೇಳ್ ಕೊಡೋರು ಸುಮ್ಮ ಸುಮ್ಮನೆ ನಮ್ಮ ತಾಯಿ ಜೊತೆ ಮಾಡ್ಕೊಂಡು ಹೆಂಗೋ ಮಾಡ್ತ ಇದ್ದೆ ಸುಮಾರಾಗಿ ತೊಂದರೆ ಇಲ್ಲ ಅಂದ್ರೆ ರ ರಾಗಿ ರಾಗಿಹಿಟ್ಟು ರಾಗಿ ಅಂಬಲಿ ರಾಗಿಹಿಟ್ಟೂ ರಾಗಿಮುದ್ದೆ ಉಪ್ಪುಸಾರು ಪಲ್ಯಗಳು ಸೊಪ್ಪು ಪಲ್ಯಗಳು ಅವೆಲ್ಲ ಮಾಡಾಕೆ ಶುರು ಮಾಡ್ದ್ರೆ ಅವ್ರು ಮಾಡ್ತಿದ್ದರು ನಾನು ಅದ್ನ ನೋಡ್ಕೊ ಮಾಡಿವೆ ಒಬ್ಬಟ್ಟು ಹೂರ್ಣ ಹೆಂಗ್ ಮಾಡಬೇಕು ಇದಾಕಬೇಕು ಏನು ಮಾಡಬೇಕು ಅದೆಲ್ಲ ನಾವು ಮಾಡ್ತಿದ್ದೆ ನೋಡಿಕೊಂಡೇ ನೋಡಿಕೊಂಡೆ ಒಂದೊಂದು ಚೂರು ಚೂರು ಕಲ್ತ್ಕೊಂಡಿದ್ದು ಆಮೇಲೆ ಏನಾಯಿತು ಅಂದ್ರೆ ಹಾಗೆ ಹಾಗೆ ಹಾಗೆ ಹಾಗೆ ಅಲ್ಲಿಂದ ಅಥವಾ ಸ್ವಲ್ಪ ವಯಸ್ಸಾಯ್ತ ಬಂತು ಆಮೇಲೆ ಅಡಿಗೆ ಕೆಲಸಕ್ಕೆಲ್ಲ ಹೋಗೋದಾ ಅಲ್ಲಿ ಅವರೆಲ್ಲ ಏನೇನು ಮಾಡ್ತರೆ ಅದೆಲ್ಲ ನೋಡಿಕೊಂಡು ಹೆಚ್ಛದಷ್ಟು ಹೆಚ್ಚೋದೇನು ಹೆಚ್ಚೋದು ಏನೇನಕ್ಕೆ ಏನೇನು ಹಾಕ್ತಾರ ಅಂತ ಎಲ್ಲ ನೋಡ್ಕೊಂತಿದ್ದೆ ಹಾ ನೋಡ್ಕಂಡು ನೋಡ್ಕಂಡು ನೋಡ್ಕಂಡು ಸ್ವಲ್ಪ ಇಂಪ್ರಾಯಿತು ಇಂಪ್ರೂ ಮಾಡ್ಕೊಂಡೆ ಆಮೇಲೆ ಒಂದು ದಿವ್ಸ ನಾನು ಮಾಡಿದೆ ಅದು ಫೇಲಾಗೋದು ಈಗಲ್ಲ ಅವರೆಲ್ಲ ಅವ್ರು ಹೆಂಗ್ ಮಾಡ್ತಾರಲ್ಲ ನೀಟಾಗಿ ನೋಡಿಕೊಂಡು ಆಮೇಲೆ ಓ ಹೀಗಲ್ಲ ಹಿಂಗೆ ಮಾಡಬೇಕು ಅನ್ನೋದು ನನ್ಗೆ ಐಡಿಯಾ ಸ್ವಲ್ಪ ಆವಾಗ ಆವಾಗ ಬರೋದು ಆವಗ ದೋಸೆ ಹೆಂಗ್ ಹಾಕ್ಬೇಕು ಹಿಟ್ ಹೆಂಗ್ ರುಬ್ಬೇಕು ಹಿಟ್ ಹೆಂಗ್ ಕಲ್ಸ್ಕೋಬೇಕು ಪ್ರತಿ ಒಂದು ನೋಡಿಕೊಂಡು ನಾನು ಮಾಡಿಕೊಂಡು ಒಂದು ಸ್ವಲ್ಪ ಪಸ್ಟ್ ಪಸ್ಟು ಫೇಲೆ ಆಮೇಲೆ ಆಮೇಲೆ ಆಮೇಲೆ ಇಂಪ್ರೂವ್ಮೆಂಟ್ ಆಗಿ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಬಂತು ಆಮೇಲೆ ಬಾತ್ ಮಾಡದು ಹೆಂಗೆ ಅನ್ನ ಮಾಡೋದು ಹೆಂಗೆ ಚಿತ್ರಾನ್ನ ಮಾಡೋದು ಹೆಂಗೆ ಇವೆಲ್ಲ ನಾವು ಹಂಗೆ ಹಂಗೆ ಹಾಗೆ ಕಲ್ತ್ಕಂಡು ಇದ್ವಿ ನನ್ನ ನೋಡಿ ನೋಡಿ ಒಬೊಬ್ರು ಮಾಡೋದನ್ನ ಯಾರಿಂದ ಕಲ್ತ್ಕೊಳ್ಳಿಲ್ಲ ನಾನಾಗಿ ನಾನು ಅವ್ರ್ನ ನೋಡಿಕೊಂಡು ಇಂಟ್ರೆಸ್ಟಿಂದ ನಾವು ಮಾಡಕೆ ಶುರು ಮಾಡ್ಕೊಂಡು ನಾನು ಕಲ್ತ್ಕೊಂಡೆ ಇವಾಗ ಸಂಬ ಸುಮಾರಾಗಿ ಬರ್ತದೆ ಎಲ್ಲ ಪರವಾಗಿಲ್ಲ ಕೆಲಸ ಎಲ್ಲ ಚೆನ್ನಾಗಿ ಬರ್ತದೆ ಈಗ ಸುಮಾರಾಗಿ ಮಾಡ್ತೀನಿ ಏನು ತೊಂದರೆ ಇಲ್ಲ ಈಗ ಏಜ್ ಆಗ್ತ ಬಂತು ಈಗ ಸ್ವಲ್ಪ ಅಷ್ಟಾಗಿ ಮಾಡೋಕಾಗಲ್ಲ ಮಾಡ್ತಿವಿ ಸುಮಾರಾಗಿ ಇನ್ನೇನು ಸ್ವಲ್ಪ ಸ್ವಲ್ಪ ಎಲ್ಲ ಬರುತ್ತೆ ಏನು ತೊಂದರೆ ಇಲ್ಲ ಅನ್ನ ಸಾರನ್ನ ಅನ್ನ ಸಾಂಬಾರು ಚಪಾತಿ ಪೂರಿ ಇಡ್ಲಿ ವಡೆ ಎಲ್ಲ ಮಾಡ್ತೀನಿ ಸಾಂಬಾರು ಪ್ರತಿಯೊಂದು ಬರುತ್ತೆ ಊಟದ ಸಾಂಬಾರು ಇಡ್ಲಿ ಸಾಂಬಾರು ಎಲ್ಲ ಬರುತ್ತೆ ಏನು ತೊಂದರೆಯಿಲ್ಲ ಉಪ್ಪಿಟ್ಟು ಮಾಡ್ತೀನಿ ಕೇಸರಿಬಾತ್ ಮಾಡ್ತೀನಿ ಆಮೇಲೆ ಇನ್ನು ತಿಳಿಸಾರು ಮಾಡ್ತೀನಿ ಸಾಂಬಾರು ಮಾಡ್ತೀನಿ ಊಟದ ಸಾಂಬಾರು ಇನ್ನೆಲ್ಲ ಬರುತ್ತೆ ಕೇಸರಿಬಾತ್ ಬರುತ್ತೆ ಇನ್ನೆಲ್ಲ ಬರುತ್ತೆ ಪೊಂಗಲು ಎಲ್ಲ ಬರುತ್ತೆ ಮಾಡ್ತಾಯಿರ್ತೀನಿ ಆವಾಗ ಆವಾಗ ನೋಡ್ಕೊಂಡು ಮಾಡ್ತಾಯಿರ್ತೀನಿ ಸುಮಾರಕ್ಕೆ ಪರವಾಗಿಲ್ಲ ಮುಂಚೆ ಥರ ಏನು ಪ್ರಾಬ್ಲಮ್ ಇಲ್ಲ ಮಾಡ್ತೀವಿ ಏನು ಹಂಗ್ ಹಂಗೇ ಕಲಿಬೇಕಂದರೆ ಏನು ಸುಲಭ ಅಲ್ಲ ಎಲ್ಲ ನೋಡ್ಕೊಂಡು ಒಬ್ಬರು ಮಾಡದು ಹೆಂಗೆ ಒಬೊಬ್ರು ಏನೇನು ಹಾಕ್ತರೆ ಏನೇನು ಮಾಡ್ತಾರೆ ಅದೆಲ್ಲ ನೋಡ್ಕೊಂಡಿದ್ದು ನಾವು ಶುರು ಮಾಡ್ತೀವಿ ಶುರು ಮಾಡಿದ್ನೊ ಏನು ಫೇಲ್ ಆಯ್ತದೆ ಒಂದು ಎರಡು ಮೂರು ಸಲ ಫೇಲಾದ್ರು ಮತ್ತೆ ಹಂಗೆ ಇಂಪ್ರೂವ್ಮೆಂಟ್ ಆಗ್ತದೆ ಏನು ತೊಂದರೆಯಿಲ್ಲ ಮಾಡ್ಬೋದು ಅದಕ್ಕೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ನಾನು ಹಂಗೆ ಮಾಡಿ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಮಾಡ್ತೀನಿ ಏನು ತೊಂದರೆ ಇಲ್ಲ ಅಷ್ಟೆ ಇನ್ನೇನು ವಿಷಯ ಇನ್ನೇನು ಹೇಳದಿಲ್ಲ ಅಷ್ಟೆ